ಕಾಳಮ್ಮನ ಜಾತ್ರೆ ಕಾಳಮ್ಮನ ಜಾತ್ರೆ ಅಂದ್ರೆ ದೊಡ್ಡ ಜಾತ್ರೆ ನಾವು ಇಲ್ಲಿ ಎಲ್ಲಿ ಸುತ್ತ ಮುತ್ತ ಹಳ್ಯಾಗ್ ಎಲ್ಲಿ ಆಗೋಲ್ಲ ನಾವು ಸಣ್ಣೋರ್ ಇದ್ದಾಗಿಲ್ಲಿದಾನೆ ಬೇಕಾದಂಥ ಜಾತ್ರೆ ಇಲ್ಲಿ ಹಳ್ಳಿ ಸುತ್ತ ಮುತ್ತ ಮು ಒಂದು ಇಪ್ಪತ್ತು ಇಪ್ಪತ್ತು ಹಳ್ಳಿಯೋರು ಜಾತ್ರೆಗ್ ಬರ್ತಾರೆ ಕಾಳಮ್ಮನ ತೇರು ಭಾರಿ ಚೆನ್ನಾಗ್ ಆಗ್ತತೆ ಮುನ್ನ ಐದು ದಿವ್ಸದ ಜಾತ್ರೆ ನಾಳೆ ಮಾರ್ಚಿ ಇಪ್ಪತ್ತು ಮಾರ್ಚಿ ಹದಿಮೂರನೇ ತಾರೀಕು ತೇರಿದೆ ಆಮೇಲೆ ಅಮಾವಾಸೆ ಆಗಿದ್ದ ಮರು ದಿನ ಆ ಕಂಕ್ಣ ಕಡ್ತಾರೆ ಕಂಕ್ಣ ಕಟ್ಟಿಂದೆ ಐದು ದಿವ್ಸ ಜಾತ್ರೆ ಇರ್ತದೇ ಹದಿಮೂರನೇ ತಾರೀಕು ತೇರು ಇರ್ತದೇ ಬೆಳಗ್ಗೆ ಆಮೇಲೆ ಇದು ಕಡುಬಿನ್ ಕಾಳಗ ಅಂತ ಇರ್ತದೆ ತಿರುಗ ಒಂದು ದಿವ್ಸಾ ಆಯಮ್ಮನ ಗುಡಿ ತುಂಬುಸ್ತಾರೆ ಆಮೇಲೆ ಅದಾದ ಆದ ನಂತರ ಹಂಪಿ ತೇರಂತ ಮಾಡ್ತ ಅದು ಹಂಪಿ ತೇರು ಹಂಪಿಗ್ ಆಗ್ತದೆ ಆಮೇಲೆ ನಾವೂ ಇದು ಪದ್ದತಿ ಪ್ರಕಾರ ಹಂಪಿ ತೇರು ನಾವು ಮತ್ತು ಹೋಳ್ಗಿ ಮಾಡ್ತೀವಿ ಹೋಳ್ಗಿ ಮಾಡಿ ಶ್ಯಾವ್ಗಿ ಬೇವು ಎಲ್ಲ ಮಾಡ್ಕೋಂಡ್ ಕುಡೀತಿವಿ ಹೋಗೋರ್ ಹಂಪಿ ತೇರಿಗೆ ಹೋಗ್ತಿವಿ ಇಲ್ಲಂದ್ರೆ ಕಾಳಮ್ಮನ ತೇರು ಹೊರ್ಗಡೆ ಇರ್ತದೆ ಆವತ್ತಿನ ದಿವ್ಸಾ ಇದು ಮನೆಗೆ ದಬ್ತರೆ ಆಯಮ್ಮನ ತೇರನ್ನ ಒಳಗೆ ಬಿಡ್ತಾರೆ ಅದ್ನಂತರ ಮತ್ತು ತಿರುಗಿ ನೆಸ್ಟ್ ಗೌರಿ ಇದು ನಾಗರ ಪಂಚಮಿ ಅಂತ ಬರ್ತದೆ ನಾಗರ ಪಂಚಮಿಯಾಗ ಐದು ದಿವ್ಸಾ ಅದು ಜಾತ್ರೆ ಹಾಲೊಯ್ಯೋ ಜಾತ್ರೆ ಹಾಲೊಯ್ಯೊ ಹಬ್ಬ ಬರ್ತದೆ ಅವಾಗಾ ಅಕ್ಕ ತಂಗಿಯರನ್ನ ಮಕ್ಳನ್ನ ಇದ್ದೋರ್ನ ಬದ್ದೋರ್ನ ಎಲ್ಲರನ್ನು ಕರೆಸ್ತೀವಿ ಕರೆಸಿ ಹಾಲು ಪಾಲಾಕಿ ಮೂರು ದಿಸ ಜಾತ್ರೆ ಇರ್ತದೇ ಅಮ್ಮ ಗುಡ್ಡಕ್ಕೆ ಹೋಕ್ಕಳ ಅಲ್ಲಿ ಗುಡ್ದಾಗೆ ಹೋಗಿ ಅಲ್ಲಿ ಎಲ್ಲ ಮಧ್ಯ ಮೂರು ಗಂಟೆಗ್ ಹೋಗಿ ಏಳ್ ಗಂಟೆತಕ್ಕನ ಅಲ್ಲಿ ಜಾತ್ರೆ ಮಾಡ್ತೀವಿ ಬರೋಕಾರ ಕೇಲು ತುಂಬಿಕ್ಯಂಡು ಗುಡಿ ತುಂಬ್ತಾಳೆ ಅದಾದ ನಂತರ ಮತ್ತು ದಸ್ರಾ ಅಂತ ಬರ್ತದೆ ದಸ್ರಾ ಅಂತ ಬಂದಾಗ ಒಂಬತ್ತು ದಿನ ನವ ರಾತ್ರಿಗೆ ಕುಂತಿರ್ತಾಳೆ ನಾವು ಪುರಾಣ ನಡೀತದೆ ಒಂಬತ್ತು ದಿವ್ಸಾ ಪ್ರತಿ ಒಬ್ಬ ಜನ ಪ್ರತಿ ಒಬ್ಬ ಜಾತಿಯವರು ಬಂದು ನಾವು ಪುರಾಣ ಕೇಳ್ತಿವಿ ಒಂಬತ್ತು ದಿವ್ಸಾ ಕೇಳೀನಿ ಒಂಬತ್ತು ದಿವ್ಸಾ ಆದಮೇಲೆ ಬನ್ನಿ ಮುಡಿತಾಳೆ ಬನ್ನಿ ಮುಡ್ದ ನಂತರ ಮತ್ತು ಕಾರ್ತೀಕ ಅಂತ ಬರ್ತ್ತದೆ ಕಾರ್ತೀಕಾದು ಅದು ಒಂದು ತಿಂಗ್ಳು ಜಾತ್ರೆ ಒಂದು ತಿಂಗ್ಳು ಅಂದ್ರೆ ಅಮಾವಾಸಿಗೆ ಆಗೇ ಐದು ದಿವ್ಸಕ್ಕ ಕಾರ್ತೀಕ ಹಚ್ಚಿದ್ರೆ ತಿರ್ಗ ಅಮಾವಾಸೆ ಆಗಿ ಐದು ದಿವ್ಸಕ್ಕೆ ಆಯಮ್ಮನ ಕಾರ್ತೀಕ ಇಳಿಸ್ತಾರ ಆವಾಗ ಪ್ರತಿ ಒಂದು ತಿಂಗ್ಳು ತನಕ ದೇವಸ್ಥಾನದಾಗ ಇದ್ದದ್ದೇ ಹಬ್ಬಾ ನಡೀತಾನೇ ಇರ್ತದೆ ಜಾ ಒಂದು ತಿಂಗ್ಳು ಆದ ನಂತರ ಬರೋಬ್ಬರಿ ಇದ್ದೋರು ಬದ್ದೋರು ಮಕ್ಕಳು ಮರಿ ಮೊಮ್ಮಕ್ಳು ಎಲ್ಲರನ್ನ ಕರೆಸ್ತೀವ್ ಭಾರಿ ದೊಡ್ಡ ಜಾತ್ರೆ ಆಗ್ತದೆ ಕಾರ್ತೀಕ ಅಂದರೆ ಅವ ಕರೆಸಿ ಬೇಕಾದೊಷ್ಟು ಜಾತ್ರೆ ಮಾಡ್ತೀವಿ ಮಾಡಿ ನಾಲ್ಕು ಮೂರು ದಿನ ಇರ್ತದೆ ಒಂದು ದಿವ್ಸ ಹೋಳ್ಗಿ ಇರ್ತದೆ ಇರೋ ಒಂದು ದಿವ್ಸಾ ಮಟನ್ ಗಿಟನ್ನು ಅದು ಇದು ತಂದು ತಿಂತಾರೆ ತಿರ್ಗ ಒಂದು ದಿವ್ಸ ಊರಿಗೆ ಹೋಗ್ತಾರ ಕಾರ್ತೀಕ ಆದ್ನಂತರ ಬೇಟಿ ಜಾತ್ರೆ ಅಂತ ಬರ್ತದೆ ನಮ್ಮ ಊರಾಗ ಹೆಣ್ ದೇವ್ರ ಜಾತ್ರೆ ಐತಿ ಅದು ಮೂರು ವರ್ಷಕ್ ಒಂದುಸಲ ಎರಡು ನಾಲ್ಕು ಮಟಾ ಬೇಟಿ ಕೊಯ್ತಾರೆ ಅದು ಕೊಯ್ದ ನಂತರ ಒಂದು ಅದು ಒಂದು ನಾಲ್ಕು ಐದು ದಿವ್ಸದ ಜಾತ್ರೆ ಅದನ್ನು ಮಾಡ್ತೀವಿ ಅದನ್ನು ಬೇಕಾದಷ್ಟು ಜಾತ್ರೆ ಮಾಡ್ತೀವಿ ಆ ಜಾತ್ರೆ ಆದಮೇಲೆ ಹನ್ಮಂತ ದೇವ್ರ ಜಾತ್ರೆ ಅಂತ ಮಾಡ್ತೀವಿ ಹನುಮಪ್ಪನ್ ಹೊರ್ಗಡೆ ಹಳೆ ಊರಿಗ್ ಕರ್ಕಂಡೋಗಿ ಅಲ್ಲಿ ಬೇಕಾದಂಗೆ ಅಲ್ಲಿ ಹುಗ್ಗಿ ಅನ್ನ ಸಾರು ಮಾಡಿ ಅಲ್ಲಿ ಜಾತ್ರೆಗ್ ಹೋಗ್ತೀವಿ ಅಲ್ಲಿ ಜಾತ್ರೆ ಮಾಡಿಕೊಂಬರ್ತೀವಿ ಎಲ್ಲ ಧರ್ಮಸ್ಥಳ ಅಂತೇ ಕುಕ್ಕೆ ಸುಬ್ರಮಣ್ಯ ಆಮೇಲೆ ಹೊರನಾಡು ಮತ್ತು ಧರ್ಮಸ್ಥಳ ಉಡುಪಿ ಆಮೇಲೆ ಮುರುಡೇಶ್ವರ ಇಂಥ ದೇವಸ್ಥಾನ್ಗಳೆಲ್ಲ ಹೋಗ್ಬರ್ತೀವಿ ಆಮೇಲೆ ಅದು ಆದ್ನಂತರ ಇಲ್ಲಿ ಮರಿಯಮ್ನಳ್ಳಿ ಹನ್ಮಂತ ದೇವ್ರಿಗೆ ಜಾತ್ರೆಗೆ ಹೋಗ್ತೀವಿ ಇಲ್ಲಿ ಪಕ್ಕದಾಗ ನಾಗ್ಲಾಪುರ ಅಂತ ಐತೆ ಮನೆ ತೇರಿಗೆ ಪುರಾಣ ಅಜ್ಜಾರದ್ದು ಪಟ್ಟಾಭಿಷೇಕ ನಡೀತು ಹನ್ನೊಂದು ದಿವ್ಸಾ ಪುರಾಣಕ್ಕೋಗಿ ಅಲ್ಲಿ ಪ್ರಸಾದ ತಗೊಂಡ್ ಬಂದೀವಿ ಮೊನ್ನೇ ತೇರು ಆಯ್ತು ತೇರಿಗೆ ಹೋಗೋರ್ ಹೋಗ್ಯಾರ ನಾವು ಹೋಗಿಲ್ಲ ಆದ್ರೂ ಚೆನ್ನಾಗಿ ಹಬ್ಬಗಳು ಕಾರ್ಯಗಳು ಚೆನ್ನಾಗ್ ಮಾಡ್ತರೆ ಹಳ್ಳಿ ಕಡೆಗೆಲ್ಲ ಅಂದ್ರೆ ಈಗ ನೆಕ್ಸ್ಟ್ ತೇರು ಐತಿ ತೇರು ಆದ ನಂತರ ತೆರ್ನಾಗ ಹತ್ತು ದಿನ ಏಳು ದಿನ ಜಾತ್ರೆ ಇರ್ತದೆ ಏಳು ದಿನ ಜಾತ್ರೆ ಆದಮೇಲೆ ಮತ್ತು ಹಂಪಿ ತೇರಂತ ಮತ್ತು ಬರ್ತದೆ ಹಂಪಿ ತೇರು ಮಾಡ್ತೀವಿ ಎಲ್ಲ ಪ್ರತಿ ಒಂದು ಹಬ್ಬ ಮಾಡ್ತೀವಿ ಹಬ್ಬಾ ಹಬ್ಬ ಮಾಡ್ತೀವಿ ಮತ್ತು ಪಕ್ಕದ ಊರು ಪಕ್ಕದ ಹಳ್ಳಿಗ್ ಹೋಗ್ತೀವ್ ಜಾತ್ರೆ ಪಾತ್ರಿ ಆದರೆ ಈಗ ನೆಷ್ಟು ನಾಳೆ ಶೋ ಸೋಮವಾರ ಬೇರೆ ಊರಾಗ ಜಾತ್ರೆ ಐತಿ ಜಾತ್ರಿಗೆಲ್ಲಾ ನಮ್ಮ ಮಕ್ಳು ಮರಿ ಕರ್ಕೊಂಡು ಆಟೋ ಮಾಡ್ಕೊಂಡು ಆ ಜಾತ್ರೆಗೆ ಹೋಕ್ಕಿವಿ ಜಾತ್ರೆಗ್ ಹೋದವ್ ಮತ್ತು ಇನ್ನು ಒಂದು ಇಲ್ಲಿ ಮರಿಯಮ್ನಳ್ಳಿ ತೇರು ಅಂತೈತಿ ಅಲ್ಲಿಗೆ ಹೋಗ್ತೀವಿ ಆ ಊರು ಜಾತ್ರೆ ಪ್ರತಿ ಒಂದು ಜಾತ್ರೆಗೆ ಹೋಗ್ತೀವಿ ಅಲ್ಲಿ ದೇವಸ್ಥಾನ್ಗುಳಿಗ್ ಹೋಗ್ತೀವಿ ದೇವ ಮತ್ತು ಎಲ್ಯಾನ ಪಮ್ಷನ್ ಆದ್ರೆ ದೇವ್ರ ಬಗ್ಗೆ ಪಮ್ಷನ್ ಅಂದ್ರೆ ದೇವ್ರಿಗೆ ಆ ಪಮ್ಷನ್ಗೆ ಹೋಗ್ತೀವ್ ಪ್ರತಿ ಒಂದು ಪಮ್ಷನ್ಗೆ ಹೋಗ್ತೀವಿ ಯಾ ದೇವ್ರು ಈ ದೇವ್ರು ಅಂತ ಬಿಡೋಲ್ಲ ಎಲ್ಲ ಪ್ರತಿ ಒಂದು ಜಾತ್ರೆ ಸಣ್ಣೋರ್ ಇದ್ದಾಗ ಇಲ್ಲಿದ್ದ ಏನು ನಾವು ಜಾತ್ರೆಗುಳು ಹಬ್ಬಾ ಅಂತ ಹೋಗ್ತೀವಾ ಅದ್ರಂತೇ ಇವಾಗಲೂ ಹೋಗ್ತೀವಿ ಇನ್ನು ಒಂದು ಏನಂದ್ರೆ ಹಂಪಿಗ್ ಹೋಗ್ತೀವಿ ನೆಕ್ಸ್ಟ್ ಈಗ ಹಂಪಿಗ್ ಹೋಗೋರದೀವಿ ಮತ್ತು ದೇವಸ್ಥಾನಗಳ್ ಈಗ ನಾಳೆ ಸಹ ಬುಧವಾರ್ ದಿನ ಒಬ್ಬರ್ದು ಪ್ರತಿಷ್ಟಾಪ್ನೆ ಐತಿ ಆ ದೇವ್ರಿಗೆ ಹೋಗ್ತಾ ಇದೀವಿ ಎಲ್ಲ ದೇವಸ್ಥಾನ ಎಲ್ಯಾನ ಇರಲಿ ನಮ್ಮತ್ ಅಕ್ಕ ಪಕ್ಕ ಎಲ್ಲ ದೇವ್ರಿಗೆ ಹೋಗಿ ನಾವು ಹೋಗ್ ಬರ್ತೀವಿ ದೇವಸ್ಥಾನಕ್ ಆಶೀರ್ವಾದ ತಗೊಂಬರ್ತೀವಿ